ಅಡಿಗೆ ಮನೆ ಅಂದರೆ ಫಸ್ಟು ಮೊದಲನೇಯವ್ರು ಅಂದರೆ ನಮ್ಮ ಅಮ್ಮನ ಕಾಲದಲ್ಲಿ ಏನಿತ್ತಂದರೆ ಜಾಸ್ತಿ ಮಡಿಕೆ ಮಡ್ಕೆಗಳನ್ನು ತುಂಬ ಚೆನ್ನಾಗಿ ಇಟ್ಕಂಡಿರೋರು ಮತ್ತು ಮಡಿಕೆ ಏನಂತ್ಹೇಳಿದರೆ ಈ ಬೇಸಿಗೆ ಕಾಲದಲ್ಲಿ ನೀರು ನೀರು ತಣ್ಣಗಿರುತ್ತೆ ಇವಾಗ ಫ್ರಿಜ್ಜು ಅದು ಇದರಲ್ಲಿ ಇಡ್ತಾರಲ್ಲ ಈ ರೀತಿ ಎಲ್ಲ ಬೇಡ ಅಂತ ಆವಾಗ ಮಡಿಕೆ ಇರದು ಮಡಿಕೆದು ತುಂಬ ಚೆನ್ನಾಗಿರೋ ನೀರು ಮತ್ತು ಇನ್ನು ನಾವು ಆರೋಗ್ಯವಾಗಿ ಇರ್ತಾಯಿದ್ವಿ ಮುಖ್ಯವಾಗಿ ನಾವು ಅಡಿಗೆ ಮನೇಲಿ ಯಾವ ಪಾತ್ರೆಗಳನ್ನ ಉಪ್ಯೋಗಿಸ್ತೀವಿ ಇದರ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಅಂಥೋರು ಸಾಮಾನ್ಯವಾಗಿ ಯಾವ ರೀತಿಯಾದ ಪಾತ್ರೆಗಳನ್ನ ಬಳಸಬೇಕು ಅನ್ನುದು ತುಂಬ ಮುಖ್ಯವಾಗಿರುತ್ತೆ ಮತ್ತು ಹಳೇ ಕಾಲ್ದಿಂದ ನಡ್ಕೊಂಡು ಬಂದಿರದು ಏನಂತ್ಹೇಳಿದರೆ ಆವಾಗ ಹಿತ್ತಾಳೆದನ್ನು ಜಾಸ್ತಿ ಉಪ್ಯೋಗಿಸ್ತಾ ಇದ್ದರು ಹಿತ್ತಾಳೆ ಪಾತ್ರೆಗಳು ಆಗಲಿ ಚೊಂಬು ಆಗಲಿ ಮತ್ತು ಹಿತ್ತಾಳೆ ಹಂಡೆನಲ್ಲಿ ನೀರನ್ನು ಕಾಯಿಸಿಬಿಟ್ಟು ಹಾಕೊಳ್ಳೋದು ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನದು ತುಂಬ ನಂಬಿಕೆ ಇತ್ತು ಮತ್ತು ತಟ್ಟೆಗಳು ಅದೇ ರೀತಿಯಾಗಿ ಇರ್ತಾಯಿದ್ವು ಅದರಲ್ಲಿ ಏನಂತ್ಹೇಳಿದರೆ ರಾತ್ರಿ ಹೊತ್ತು ಒಂದು ಹಿತ್ತಾಳೆ ಚೊಂಬಲ್ಲಿ ನೀವು ನೀರನ್ನು ತುಂಬಿಸಿಬಿಟ್ಟು ಅದನ್ನ ಇಟ್ಟು ಬೆಳಗ್ಗೆ ಬರಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ಏನಂತ್ಹೇಳಿದರೆ ಅದರಲ್ಲಿ ತುಂಬ ಕಾಯಿಲೆಗಳಿರ್ತದಲ್ಲ ಅಂದರೆ ನಾವು ತಿಂದಿರೋ ಆಹಾರ ಪದಾರ್ಥ ವಿಷಯುಕ್ತದ್ ಯಾವ್ದಾರು ಇದ್ದರೆ ಅದು ಪೂರ್ತಿಯಾಗಿ ಏನಂತ್ಹೇಳಿದರೆ ಹೊರ ಹೊರ ಹಾಕುದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಹಿಂದಿನಿಂದ ಬಂದಿರುವಂಥ ಪಾತ್ರೆಗಳು ಅದನ್ನೇ ನಾವು ಇವಾಗ ಮುಂದ್ವರಿಸ್ಕೊಂಡು ಹೋಗೋಣ ಅಂತ್ಹೇಳಿದರೆ ನಮ್ಗಳ ಮನೆಯಲ್ಲಿ ಸಾಮಾನ್ಯವಾಗಿ ಏನಂತ್ಹೇಳಿದರೆ ಸ್ಟೀಲನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಸ್ಟೀಲಿಗೆ ಏನಂತ್ಹೇಳಿದರೆ ಕಬ್ಬಿಣವನ್ನ ಮಿಕ್ಸ್ ಮಾಡಿರ್ತಾರೆ ಅದು ಮೇಲ್ಗಡೆ ಮಾತ್ರ ಅದು ಸ್ಟೀಲಿನ ಕೊಟನ್ನ ಕೊಟ್ಟಿರ್ತಾರೆ ಇದು ನಮ್ಗೇನು ಅಂತ್ಹೇಳಿದರೆ ಈಸಿ ಆಗಬೇಕು ಏನಂತ್ಹೇಳಿದರೆ ಪಾತ್ರೆಗಳಾಗಲಿ ಲೋಟ ಸೌಟು ತಟ್ಟೆ ಏನೇ ಇರಲಿ ಅದನ್ನು ನಮಗೆ ಬೆಳಗ್ಗೆ ಬೇಗ ನಮಗೆ ಯಾಕಂತ್ಹೇಳಿದೆ ನಮಗೆ ಕೆಲ್ಸಗಳು ಜಾಸ್ತಿ ಇರುತ್ತಲ್ಲಾ ಹೊರಗೋಗೋ ಅಂಥದ್ದೆಲ್ಲ ಅವಾಗೇನಂದರೆ ಈಸಿಯಾಗಿ ನಾವು ಅದನ್ನು ಏನು ಮಾಡ್ಬೇಕು ಅಂತ್ಹೇಳಿದರೆ ವಾಶ್ ಮಾಡ್ಬಿಟ್ಟು ಇಟ್ಟು ಹೋಗ್ಬೇಕು ಅನ್ನೋ ಒಂದೇ ದೃಷ್ಟಿಲಿ ನಾವೇನು ಮಾಡ್ತೀವಂದರೆ ಪಾತ್ರೆಗಳನ್ನೆಲ್ಲ ಏನಂದರೆ ನಾವೀಗ ಸ್ಟೀಲಿಂದೆಲ್ಲ ತಗೊತೀವಿ ಮತ್ತು ಮಡ್ಕೆಗಳನ್ನ ಯೂಸ್ ಮಾಡೋಣ ಅಂತ್ಹೇಳಿದರೆ ನಾವು ಪಟ ಪಟ ಅಂತ ತಾ ಬೇಗ ಬೇಗ ಇಡಂತದೆ ಜಾಸ್ತಿಯಾಗಿರೋದ್ರಿಂದ ಅದು ಎಲ್ಲಾದ್ರ ಕೈ ಜಾರಿ ಬಿದ್ದರೆ ಪಟ್ಟಂತ ಒಡ್ದೋಗುತ್ತೆ ಇದು ಬೇಡ ಇದು ಬಿದ್ದರೂನು ಏನು ಆಗಲ್ಲ ಈ ರೀತಿ ಪಾತ್ರೆಗಳನ್ನು ನಾವು ಜೋಡುಸ್ಕೊಂಡಿದ್ದೀವಿ ಮತ್ತು ಏನಂದರೆ ಆರೋಗ್ಯದ ದೃಷ್ಟಿಯಿಂದ ಹೇಳುದಂದರೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟನ್ನು ನೀಟಾಗೆ ಇಟ್ಕೊಂಡು ಆವಾಗವಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಜೋಡಿಸಿಡದು ಈ ರೀತಿಯಾಗೆ ಮಾಡಬೇಕು ಸಾಮಾನ್ಯವಾಗೆ ತಪ್ಲೆಗಳನ್ನು ಈಗ ಎಷ್ಟು ತಗೊಂಡಿರ್ತೀವಿ ಪಾತ್ರಗಳಂತ ಹೇಳಿದರೆ ಒಂದು ಅನ್ನ ಮಾಡೋದಕ್ಕೆ ಒಂದೇ ಸಪ್ರೇಟ್ ಇರುತ್ತೆ ಆಮೇಲೆ ಸಾಂಬಾರಿಗೆ ಪಲ್ಯ ಮಾಡೋದಕ್ಕೆ ಬಾಂಡ್ಲಿಗಳನ್ನ ಇಟ್ಕೊಂಡಿರ್ತೀವಿ ಮತ್ತು ಲೋಟಗಳು ತಟ್ಟೆಗಳು ಸ್ಪೂನ್ಗಳು ಅಂದರೆ ಚಮಚಗಳು ಇದೆಲ್ಲ ಇರುತ್ತೆ ಮತ್ತು ಇವಾಗಿನ ನಾವು ಆಧುನಿಕ ಕಾಲದಲ್ಲಿ ಏನು ಮಾಡ್ತೀವಿ ಅಂತ್ಹೇಳಿದರೆ ನಮ್ಮ ಮನೆಗಳಲ್ಲಿ ಸಾಮನ್ಯವಾಗಿ ಯಾವು ಪಾತ್ರೆಗಳೇ ಜಾಸ್ತಿ ಇರುತ್ತೆ ಅಂದರೆ ಕುಕ್ಕರ್ಗಳು ಏನಂತ್ಹೇಳಿದರೆ ಈಗ ಕಡಿಮೆ ಜನ ಇರ ಕಡೆನಲ್ಲಿ ಮೂರು ಲೀಟ್ರುದು ಐದು ಲೀಟ್ರುದು ಕುಕ್ಕರ್ಗಳು ಮತ್ತು ಜಾಸ್ತಿ ಜನ ಇರೋ ಕಡೆಯಲ್ಲಿ ಹನ್ನೆರಡು ಲೀಟ್ರು ಕುಕ್ಕರು ಈ ಕುಕ್ಕರಿಂದ ನಾವು ಇವಾಗ ಮಾಡೋದರಿಂದ ಹಿಂದೆ ಅಂತ್ಹೇಳಿದರೆ ಅವರಿಗೆ ಸೌದೆ ಎಲ್ಲ ಚೆನ್ನಾಗಿ ಸಿಗ್ತಾಯಿತ್ತು ಅದರಿಂದ ಅವರು ದೊಡ್ಡ ದೊಡ್ಡ ತಪ್ಲೆಗಳನ್ನ ಇಟ್ಟು ಎಷ್ಟೇ ಆದರೂ ಮಾಡ್ಕೊಂಡು ಹೋದರೂ ಏನು ತೊಂದರೆ ಆಗ್ತಿರಲಿಲ್ಲ ಈಗ ಏನಂತ್ಹೇಳಿದರೆ ಎಲ್ಲ ಕಡೆ ಗ್ಯಾಸ್ ಇದೆಲ್ಲ ಬಂದಿರೋದ್ರಿಂದ ನಾವು ಆ ಇಂಧನದ ಕಡೆ ಗಮನ ಕೊಡಬೇಕಾಗುತ್ತೆ ಆದ್ದರಿಂದ ಏನು ಮಾಡ್ಬೇಕು ಅಂತ್ಹೇಳಿದರೆ ನಾವು ಈ ರೀತಿಯಾಗಿ ಅದನ್ನು ಸೇವ್ ಮಾಡಬೇಕಂತ ಹೇಳಿದರೆ ನಾವು ಕುಕ್ಕರ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಕುಕ್ಕರನ್ನು ಇಟ್ಟಾಗ ಏನಂತ್ಹೇಳಿದರೆ ಬೇರೆ ನೀವು ತಪ್ಲೆನಲ್ಲಿ ಇಟ್ಟ ಇಟ್ಟರೆ ನೀವು ಒಂದು ಅರ್ಧ ಗಂಟೆ ಆಗ ಅಂತಹ ಅಂದರೆ ನಾವು ಅದನ್ನು ಅದು ಗ್ಯಾಸನ್ನು ಯೂಸ್ ಮಾಡುವಂಥದ್ದು ಇದರಲ್ಲಿ ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ಒಳಗೆ ಮುಗ್ದೋಗುತ್ತೆ ಅಂದರೆ ನೀಟಾಗಿ ಬೆಂದಿರುತ್ತೆ ಆದರೆ ಅದನ್ನು ನಾವು ಏರ್ ಬಿಡಕ್ಕೆ ಹೋಗ್ಬಾರ್ದು ಕುಕ್ಕರನ್ನು ಕುಕ್ಕರಲ್ಲಿ ಇರಂತಹ ಈಗ ಸಾಂಬಾರಿಗೆ ಏನೇ ಮಾಡಿರಿ ಪಟ್ಟಂತ ಪೂರ್ತಿಯಾಗಿ ಏರನ್ನು ಬಿಡೋದ್ರಿಂದ ಏನಾಗತ್ತಂದರೆ ಅದು ಅರ್ಧಂಬರ್ಧ ಬೆಂದಿರುತ್ತೆ ನಾವು ಮತ್ತೆ ಇಟ್ಟು ಅದನ್ನು ಮಾಡಬೇಕಾಗುತ್ತೆ ಆದ್ದರಿಂದ ನಾವು ಏನಂತ್ಹೇಳಿದರೆ ಅದನ್ನು ಹಾಗೇ ಬಿಡಬೇಕು ಬಿಟ್ಟಾಗ ಏನಂದರೆ ಸ್ವಲ್ಪ ನಾವು ಏರ್ ಹಾಗೆಯೇ ಬಿಟ್ಟು ಅದು ಹೋಗೋವರೆಗು ನಾವು ಕಾದ್ವಿ ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ಬೆಂದಿರುತ್ತೆ ಮತ್ತೇನೆಂದರೆ ಆದಷ್ಟು ನಾವು ಇವಾಗಲೂ ಏನಂತ ಹೇಳಿದ್ರೆ ಹಿತ್ತಾಳೆಯನ್ನೇ ಉಪ್ಯೋಗಿಸೋದಕ್ಕೆ ತುಂಬ ಒತ್ತನ್ನು ಕೊಡ್ಬೇ ಕೊಡಬೇಕು ಯಾಕೆಂದರೆ ಅದು ನನ್ನ ಓ ಅದು ಹುಳಿ ಅಂತ ಹೇಳ್ತಾರೆ ಹುಣ್ಸೆಹಣ್ಣು ಇದರಲ್ಲಿ ಚೆನ್ನಾಗಿ ಉಜ್ಜಿ ತೊಳ್ದು ನಾವು ಉಪ್ಯೋಗ್ಸ್ತಾ ಹೋದಷ್ಟು ಮುಂದೆ ಏನಾಗತ್ತಂತ ಹೇಳೀರ ನಾವು ಆರೋಗ್ಯದಲ್ಲಿ ಇವಾಗಿಂದು ನಾವು ಯಾವ್ದು ಯಾವುದೋ ಸ್ಟೀಲನ್ನು ಉಪ್ಯೋಗಸ್ತೀವಿ ಇದರಲ್ಲಿ ಏನಾಗತ್ತಂತ ಹೇಳಿದ್ರೆ ನಮಗೆ ಕಾಯಿಲೆಗಳು ಜಾಸ್ತಿ ಬರುತ್ತೆ ಈ ಹಿತ್ತಾಳೆದ್ದು ಮತ್ತು ಮಣ್ಣಿಂದು ಮಣ್ಣಿನ ಮಡಿಕೆಗಳು ಇದರಿಂದ ಏನಂದರೆ ತುಂಬ ನಮಗೆ ಆರೋಗ್ಯ ಕೊಡೋದಕ್ಕೆ ಇದು ಸಹಾಯ ಮಾಡ್ತವೆ ಈ ರೀತಿಯಾದ ಪಾತ್ರೆಗಳು ಪಾತ್ರೆಗಳು ತಟ್ಟೆಗಳು ಲೋಟಗಳು ಇವೆಲ್ಲ ಇದನ್ನು ನಾವು ಆದಷ್ಟು ನಮ್ಮ ಜೀವನಶೈಲಿಯಲ್ಲಿ ಅಳ್ವಡ್ಸ್ಕೊಳ್ತಾ ಹೋಗ್ಬೇಕು ಮತ್ತು ಇದನ್ನು ನಮಗೆ ತೊಳೆಯೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಅನ್ಸಿದ್ದರೂ ಏನಂತ ಹೇಳಿದರೆ ನಾವೇ ಅದನ್ನು ಅಂದರೆ ಹುಣ್ಸೆಹಣ್ಣು ಇವಾಗ ಕೆಲವೊಂದು ಪೌಡರ್ಗಳೆಲ್ಲ ಬಂದಿದೆ ಅದರಿಂದ ಉಜ್ಜಿ ತೊಳಿಯೋದರಿಂದ ಅದು ಅದು ಏನಾಗುತ್ತೆ ತುಂಬ ಚೆನ್ನಾಗೆ ಫಳಫಳ ಹೊಳೆಯೋ ಥರ ಆಗುತ್ತೆ ಇನ್ನೇನನ್ನು ನಾವು ಜೋಡಸ್ಕೊಳ್ಬೋದು ಅಂತ ಹೇಳಿದರೆ ದೊಡ್ಡು ತಪ್ಲೆಗಳನ್ನು ಇಟ್ಕೊಳ್ಳಬೇಕು ಅಂದರೆ ದಿನ ದಿನನಿತ್ಯ ನಮ್ಮ ಮನೆಲಿ ಎಷ್ಟು ಸದಸ್ಯರಿರ್ತಾರೆ ಅವರಿಗೆ ಅದ್ರ ಪ್ರಕಾರವಾಗಿ ಚಿಕ್ಕ ಚಿಕ್ಕ ತಪ್ಲೆಗಳನ್ನು ಜಾಸ್ತಿ ಅಂತ ಹೇಳಿದರೆ ಒಂದು ನಾಲ್ಕೈದು ತಪ್ಲೆಗಳನ್ನು ಇಟ್ಕೊಂಡಿದ್ದರೆ ಸಾಕು ಚಿಕ್ಕ ಪುಟ್ಟದ್ದು ಇನ್ನು ನೆಂಟ್ರು ಇವರೆಲ್ಲ ಬರ್ತಾರೆ ಬೇರೆ ಎಕ್ಸ್ಟ್ರಾ ಜನ ಮನೆಗೆ ಬರೋ ಟೈಮ್ನಲ್ಲಿ ನಾವು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಉಪ್ಯೋಗಿಸಬೇಕಾಗುತ್ತೆ ಇದನ್ನು ನಾವು ಅನುಕೂಲ ಇದ್ದರೆ ಸ್ವಂತದಲ್ಲಾದರು ತೆಗೆದ್ಕೊಂಡು ಇಟ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಇವಾಗೇನು ಬಾಡಿಗೆಗು ಕೊಡ್ತಾರೆ ಅದನ್ನು ತಗೊಂಡು ಬಂದು ಉಪ್ಯೋಗಿಸ್ಕೊಳ್ಬೋದು ಈ ರೀತಿ ಕೆಲವು ಟೈಮ್ ಆಗುತ್ತೆ ನಾವು ಏನು ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಅಂತ ಹೇಳಿದರೆ ಆದಷ್ಟು ಇವಾಗ ನಾವು ಈಗ ಕುಕ್ಕರು ಈ ರೀತಿಯಾಗಿ ನಾವು ಕುಕ್ಕರನ್ನ ಯೂಸ್ ಮಾಡ್ತೀವಲ್ಲವಾ ಇದರಲ್ಲೆಲ್ಲ ಉಳ್ದಿರೋ ಅಂತ ಅದೆ ಸೇವಿಂಗ್ಸನ್ನು ಜಾಸ್ತಿ ಮಾಡ್ತಾ ಹೋದಾಗ ಅದರಿಂದ ನಾವು ಮನೆಗೆ ಏನೇನು ಅನುಕೂಲ ಆಗಂತ ಅಂದರೆ ಅಡಿಗೆ ಮನೆಯಲ್ಲಿ ಏನೇನು ನಾವು ಬಡಸ್ಕೊಳ್ಳಬೇಕು ಅಂತಹ ಪಾತ್ರೆಗಳು ಆಗಲಿ ಪದಾರ್ಥಗಳನ್ನು ಇದನ್ನು ತಂದಿ ಇಟ್ಕೊಳದಕ್ಕೆ ಅನುಕೂಲ ಆ ರೀತೀಲಿ ಮಾಡ್ಕೊಳ್ಳಬೇಕು ಮತ್ತು ಏನಂದರೆ ನಾವು ಆದಷ್ಟು ಪ್ಲಾಸ್ಟಿಕ್ಕು ಬಳಕೆಯನ್ನು ಕಡಿಮೆ ಮಾಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಏನಂತ ಹೇಳಿದ್ರೆ ನಾವು ಇವಾಗ ಸಾಂಬಾರು ಅಂದರೆ ಒಗ್ಗರಣೆಯ ಪದಾರ್ಥಗಳನ್ನು ತರ್ತೀವಿ ಮತ್ತು ಅಕ್ಕಿ ಬೇಳೆ ಈ ಥರದನ್ನೆಲ್ಲ ತಗೊಂಡು ಬರ್ತೀವಿ ಇದನ್ನು ಏನು ಮಾಡ್ಬೇಕಂತ ಹೇಳಿದರೆ ನಾವು ಆದಷ್ಟು ಈ ಪಾತ್ರೆಗಳು ಅಂದರೆ ಬಾಕ್ಸ್ಗಳು ಬರ್ತಾವಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳು ನಮ್ಗೆ ಏನಂತ ಹೇಳಿದರೆ ಅನುಕೂಲ ಅಂತ ನಾವು ಅನ್ಕೊಂಡು ಅದನ್ನು ತಗೊಂಡ್ಬಿಟ್ಟು ಏನು ಮಾಡ್ತೀವಿ ಅದ್ರೊಳಗೆ ಹಾಕ್ಬಿಡ್ತೀವಿ ನಮಗೆ ಪಟ್ಟಂತ ಕಾಣ್ಬೇಕದು ಪ್ಲಾಸ್ಟಿಕ್ ಆದರೆ ಅದ್ರೊಳ್ಗಿಂದ ಕಾಣುತ್ತೆ ಓ ಇದರಲ್ಲಿ ಉದ್ದಿನ ಬೇಳೆ ಇದೆ ಇದರಲ್ಲಿ ಕಡ್ಲೆಬೇಳೆ ಇದೆ ಅಂತ ಕಾಣತ್ತೆ ನಾವು ನಮ್ಮ ಅನುಕೂಲನ ನೋಡ್ಕೊಳಕ್ಕೆ ಹೋಗ್ಬಾರದು ಆದಷ್ಟು ಏನು ಮಾಡ್ಬೇಕಂತ ಹೇಳಿದ್ರೆ ಈ ಬಾಕ್ಸ್ಗಳು ಬರ್ತಾವಲ್ಲ ಈ ಬಾಕ್ಸಿನಲ್ಲಿ ಹಾಕಿಡೋ ಥರ ಮಾಡಬೇಕು ಪ್ಲಾಸ್ಟಿಕ್ಕನ ನಾವು ಆದಷ್ಟು ಅಡಿಗೆ ಮನೆಯಲ್ಲಿ ಪಾತ್ರೆ ರೂಪದಲ್ಲಿ ಅಂದರೆ ಯಾವುದೇ ಒಂದು ಪದಾರ್ಥಗಳನ್ನು ತುಂಬಿಡೋದಕ್ಕಾಗಲಿ ಅಥ್ವಾ ಕುಕ್ ಮಾಡದಕ್ಕಾಗಲಿ ಇದನ್ನು ಯೂಸ್ ಮಾಡೋಕೆ ಹೋಗ್ಬಾರದು ಮತ್ತು ಲೋಟಗಳನ್ನು ಅಷ್ಟೇ ನಾವು ಏನು ಅನ್ಕೊತೀವಿ ಓ ಪ್ಲಾಸ್ಟಿಕ್ ಲೋಟ ಆರಾಮಾಗೆ ಏನಂತ ಜಾಸ್ತಿ ಜನ ಬಂದ ತಕ್ಷಣ ಹಾಗೇ ಅಯ್ಯೊ ತೊಳಿಯದು ಯಾರು ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ ಪ್ಲಾಸ್ಟಿಕ್ ಲೋಟಗಳನ್ನು ತಂದು ಅದರಲ್ಲಿ ಕುಡ್ದು ಅದನ್ನು ಬಿಸಾಕೋದು ಮಾಡ್ತೀವಿ ಈ ರೀತಿ ಮಾಡ್ಬಾರದು ಏನಂದರೆ ನಾವು ಎಕ್ಸ್ಟ್ರಾ ಲೋಟಗಳನ್ನೆಲ್ಲ ತೆಗ್ದು ಇಟ್ಕೊಂಡಿದ್ದರೆ ಅದನ್ನು ಒಂದು ಕಡೆ ನೀಟಾಗಿ ಎತ್ತಿಟ್ಟಿ ಒರ್ಸಿ ಮಾಡಿ ಇಟ್ಟರೆ ಏನಾಗುತ್ತೆ ಅವ್ರು ಬಂದಾಗ ಯಾರಾದರು ನೆಂಟ್ರಿಸ್ಟ್ರಾಗಲಿ ನಮ್ಮ ಸ್ನೇಹಿತರಾಗಲಿ ಬಂದಾಗ ನಾವು ಏನು ಮಾಡ್ಬೋದು ಅಂದರೆ ಅದನ್ನು ನೀಟಾಗೆ ಹೊರಗೆ ತೆಗ್ದು ಅದನ್ನು ನಾವು ತೂಗುಸ್ಕೊಳ್ಬೋದು ನಾ ಮುಗ್ದಾದ ಮೇಲೆ ತೆಗ್ದು ಮತ್ತು ನಮ್ಮದು ಅಂದರೆ ಅವರು ನೆಂಟ್ರಿಷ್ಟ್ರಾಗಲಿ ಸ್ನೇಹಿತರಾಗಲಿ ಹೋದ ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಒರ್ಸಿ ನೀಟಾಗಿ ಮತ್ತು ಬಿಸಿಲಲ್ಲಿ ಒಣ್ಗುಸಿ ಎತ್ತಿಡ್ಬೋದು ಈ ರೀತಿಯಾಗಿ ನಮ್ಮ ಪಾತ್ರೆಗಳನ್ನು ನೀವು ಹಾಗೆ ತುಂಬ ಒಂದು ವರ್ಷಗಳು ಬರೋ ಹಾಗೆ ನಾವು ಅದನ್ನು ಉಪ್ಯೋಗ್ಸ್ಬೋದು ಮತ್ತು ಕೆಲ್ವೊಂದು ಏನಂತ ಹೇಳರೆ ಅತಿಯಾದ ಪಾತ್ರೆಗಳನ್ನು ನಾವು ಜೋಡುಸ್ಕೊಳಕ್ಕೆ ಹೋಗ್ಬಾರ್ದು ನಾನು ಅದೇ ರೀತಿ ಮಾಡಿದ್ದೀನಿ ಜಾಸ್ತಿ ಪಾತ್ರೆಗಳನ್ನು ನಾವು ಮತ್ತು ಪೂರ್ತಿಯಾಗಿ ಎಲ್ಲಾ ಅಡಿಗೆ ಮನೆ ತುಂಬ್ಸಿ ಅಷ್ಟು ಮಾಡ್ಕೊಂಡಿಲ್ಲ ಯಾಕೆ ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ನಾವು ಪ್ರತಿ ದಿನ ಸ್ವಚ್ಛವಾಗಿ ಇಟ್ಕಂಡಿರ್ಬೇಕು ಇಟ್ಟರೆ ಮಾತ್ರ ಆರೋಗ್ಯ ಸಿಗೋದರಿಂದ ಏನಂತ ಏಳದ್ರೆ ಆದಷ್ಟು ಕಡಿಮೆ ಪಾತ್ರೆಗಳನ್ನು ಜೋಡುಸ್ಕೊಂಡಿದ್ದೀನಿ ತುಂಬಾ ಇದೆ ಪಾತ್ರೆಗಳು ತಟ್ಟೆ ಲೋಟ ಇದೆಲ್ಲ ತುಂಬ ಇದೆ ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎರಡು ತಿಂಗಳು ಅಥ್ವ ಮೂರು ತಿಂಗಳಲ್ಲಿ ಒಂದು ಸರಿ ತೆಗ್ದು ನೀಟಾಗಿ ಎಲ್ಲ ವಾಶ್ ಮಾಡ್ಬಿಟ್ಟು ಅದನ್ನು ಸೀದಾ ಅದೆ ಚೆನ್ನಾಗಿ ಬಿಸಿಲು ಬಂದಾಗ ಅದರಲ್ಲಿ ಒಣ್ಗಿಸಿ ನೀಟಾಗಿ ಒಂದು ಬಟ್ಟೆಯಿಂದ ಅಂದರೆ ಒಣಗಿದ ಬಟ್ಟೆಯಿಂದ ಅದನ್ನು ಒರಸ್ಬಿಟ್ಟಿ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟಿ ಒಂದು ಕಡೆಗೆ ಎತ್ತಿಡ್ತೀನಿ ಮತ್ತು ಪ್ರತಿ ದಿನ ಉಪ್ಯೋಗಿಸುವಂಥ ಪಾತ್ರೆಗಳನ್ನು ಅದದು ಅವಾಗಲೆ ತೊಳ್ದು ಎಲ್ಲ ಮಾಡಿ ಇಟ್ಟು ನೀಟಾಗಿ ಇಟ್ಕೊಳ್ಳಬೇಕು ಜಾಸ್ತಿ ದಿನ ನಮಗೆ ಪಾತ್ರೆಗಳು ಏನು ಉಪ್ಯೋಗಕ್ಕೆ ಬರಬೇಕು ಅಂತ ಹೇಳಿದರೆ ಆದಷ್ಟು ನಾವು ಏನಂತ ಹೇಳಿದ್ರೆ ಆವಾಗ ನಾವು ಏನು ಉಪ್ಯೋಗ್ಸಿರ್ತೀವಿ ಊಟ ಮಾಡದಾಗಲಿ ತಿಂಡಿ ಮಾಡದಾಗಲಿ ಮಾಡಿರ್ತೀವಿ ಅದನ್ನು ಏನು ಮಾಡ್ಬೇಕಂದರೆ ಅದಾದ ತಕ್ಷಣ ಊಟ ತಿಂಡಿನ ಮುಗಿಸಿದ ತಕ್ಷಣ ನಾವು ಅದನ್ನು ಏನು ಮಾಡ್ಬೇಕೆಂದರೆ ನೀಟಾಗೆ ವಾಶ್ ಮಾಡ್ಬೇಕು ಆವಾಗ ಆವಾಗಲೆ ನಾವು ಅದನ್ನು ವಾಶ್ ಮಾಡಬೇಕು ಮಾಡ್ಬಿಟ್ಟು ಏನಂತ ಹೇಳಿದ್ರೆ ನೀಟಾಗೆ ಅದನ್ನು ಒರ್ಸಿ ಇಡೋದರಿಂದ ಬರುತ್ತೆ ಮತ್ತು ಮುಖ್ಯವಾಗಿ ನಾವು ಪಾತ್ರೆಗಳನ್ನು ಕೊಂಡ್ಕೊಳ್ಳುವಾಗ ಒಂದೆಲ್ಲ